ಕಲಾಕೃತಿ ರಚನೆ ಅಂದರೆ ನಾವು ಬೇಕಾದಂಗೆ ಬಿಡ್ಸೋಕ್ಕಾಗಲ್ಲ ನಾವು ಯಾವುದಾದ್ರೂ ಒಂದು ಕಲೆಯನ್ನು ನಾವು ಬಿಡಿಸ್ಬೇಕಂದ್ರೆ ಮೊದಲು ಆ ಕಲೆಯ ಪ್ರೇರಣೆ ತೊಗೋಬೇಕು ಈಗ ನಾವು ಒಂದು ಪ್ರಕೃತಿ ಚಿತ್ರ ಬಿಡಿಸ್ತಾ ಇದ್ದೀವಿ ಇವಾಗ ನಮಗದರ ಒಂದು ಭಾವಚಿತ್ರ ಬೇಕು ಅಂದರೆ ನಾವು ಹಂಗೆ ಅದನ್ನು ಬೇಕಾಬಿಟ್ಟಿ ಬಿಡ್ಸೋದಕ್ಕಾಗಲ್ಲ ಮೊದಲು ಆ ಪ್ರಕೃತಿಯ ಸೌಂದರ್ಯನ ನಾವು ಅರ್ಥ ಮಾಡಿಕೊಂಡು ಅದು ನಮ್ಮ ಮನಸ್ಸಲ್ಲೇನೆ ಒಂದು ಒಳಗಡೆನೇ ಔಟ್ಮಾರ್ಕ್ ಮಾಡಿಕೊಂಡು ಹೇಗೆ ಬರುತ್ತೆ ಅಂತ ಒಂದು ನಮ್ಮದೇ ಆದ ಸ ಕಲ್ಪನೆಯಿಂದ ಚಿತ್ರಿಸಿಕೊಂಡರೆ ನಾವು ಅದನ್ನು ಸುಲಭವಾಗಿ ಬಿಡಿಸೋಕ್ಕೆ ಸಾಧ್ಯ ಆಗುತ್ತೆ ದೃಶ್ಯಾವಳಿ ಇವಾಗ ನಾವು ಯಾವುದಾದ್ರೂ ದೃಶ್ಯ ನೋಡಿರ್ತೀವಿ ಇಲ್ಲ ಅದು ಕಣ್ಗೆ ಹಂಗೆ ಕಟ್ಟದಂಗೆ ಇರತ್ತೆ ಅದ್ರ ಮೇಲೆ ನಾವು ತುಂಬಾ ಅಟ್ಟ್ರಾಕ್ಟ್ ಆಗ್ತೀವಿ ಇವಾಗ ನಾವು ಅದನ್ನ ಬಿಡಿಸ್ಬೇಕು ಕಣ್ಣು ಮುಚ್ಚಿದ್ರೂ ಹಾಗೆ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಕಲೆಯ ಕಲೆನ ನೀಟಾಗಿ ಚಿತ್ರಿಸಬಹುದು